ನಾವು ಶಾಸ್ತ್ರೀಯ ಸಂಗೀತಕ್ಕಿಂತಲೂ ಹೆಚ್ಚಾಗಿ ಆಧುನಿಕ ಸಂಗೀತವನ್ನುಇಷ್ಟ ಪಡುತ್ತೇವೆ ಏಕೆಂದರೆ ಶಾಸ್ತ್ರೀಯ ಸಂಗೀತಗಳಲ್ಲಿ ತಾಳ ಆದಿತಾಳ ಜಂಪೆ ತಾಳ ರೂಪಕ ತಾಳ ಹಾಗೆ ಶ್ರುತಿ ಅದೆಲ್ಲ ತುಂಬ ಮುಖ್ಯಾಗ್ತದೆ ಅದು ಹಾಡಲಿಕ್ಕೆ ಸ ಸ್ವಲ್ಪ ಕಷ್ಟಕರವಾಗಿದೆ ಅಂದರೆ ನಾವು ಸ್ವರ ಉಚ್ಚಾರಾಗಿರಬೋದು ಆ ತಾಳಗಳಿಗೆ ಶ್ರುತಿಗಳಿಗೆ ಲಯಬದ್ಧವಾಗಿ ನಾವು ಹಾಡಬೇಕಾಗ್ತದೆ ಮತ್ತೆ ಶಾಸ್ತ್ರೀಯ ಸಂಗೀತಕ್ಕಿಂತಲೂ ನಮಗೆ ಈಗಿನ ಒಂದು ಆಧುನಿಕ ಜೀವನದಲ್ಲಿ ನಮಗೆ ಆಧುನಿಕ ಸಂಗೀತವೇ ಹೆಚ್ಚಾಗಿ ಇಷ್ಟಾಗ್ತಾ ಇದೆ ಕನ್ನಡಾಗಲಿ ಇಂಗ್ಲಿಷಾಗಲಿ ಪ್ರತಿಯೊಂದರಲ್ಲಿ ನಾವೀಗ ಆಧುನಿಕ ಸಂಗೀತವನ್ನು ತುಂಬ ಇಷ್ಟಪಡ್ತಾ ಇದ್ದೇವೆ ಈಗಿನ ಸಿಂಗರ್ಗಳು ಸೋನು ನಿಗಮ್ ಆಗಲಿ ಶ್ರೇಯಾ ಘೋಷಾಲ್ ಆಗಲಿ ಹಾಗೆ ವಿಜಯ್ ಪ್ರಕಾಶ್ ಆಗಲಿ ಪ್ರತಿಯೊಬ್ಬರು ಹಾಡುವ ಶೈಲಿ ನಮಗೆ ತುಂಬ ಇಷ್ಟ ಆಗ್ತಿದೆ ಮತ್ತೆ ನಾವೀಗ ಹೆಚ್ಚೆಚ್ಚಾಗಿ ಆಧುನಿಕ ಸಂಗೀತವನ್ನೇ ಕೇಳಿ ಕೇಳುತ್ತಾ ಇರೋದ್ರಿಂದ ಶಾಸ್ತ್ರೀಯ ಸಂಗೀತ ನಾವೀಗ ದೇವಸ್ಥಾನಗಳಲ್ಲಿಯು ಎಲ್ಲಿಯೋ ಸಮಾರಂಭಗಳಲ್ಲಿಯೋ ಎಲ್ಲಿಯೋ ಕಾಂಪ್ಟಿಶನಲ್ಲಿಯೋ ಕೇಳ್ತೇವೆ ವಿನಃ ಯಾವುದೇ ಪಿಚ್ಚರಲ್ಲಿ ಸಿನಿಮಾದಲೆಲ್ಲ ನಾವೀಗ ಶಾಸ್ತ್ರೀಯ ಸಂಗೀತವನ್ನು ತುಂಬ ಕಡಿಮೆ ಕೇಳ್ತಾ ಇದ್ದೇವೆ ಹಾಗಾಗಿ ನಾವು ಆಧುನಿಕ ಸಂಗೀತಕ್ಕೇ ಹೆಚ್ಚು ಒತ್ತು ಕೊಡ್ತಾ ಇದ್ದೇವೆ ಮತ್ತು ನಾವು ಅದನ್ನೇ ಇಷ್ಟಪಡ್ತಾ ಇದ್ದೇವೆ